ಹೌದಾ ಹೆಸ್ರು ಏನು

ಬಟ್ ಟೈಮ್ ಆಗಿಬಿಟ್ಟಿದೆ ಅಲ್ಲ ಮ್ಯಾಮ್ ಅದ್ರದ್ದು ಎಕ್ಸ್ಟ್ರಾ ಫೀಸ್ ಆಗುತ್ತೆ ನಿಮಗೆ ಹಾಂ ಪರ್ ಡೇ ಅಂತೇಳಿ ಒಂದು ಟೈಮ್ ಟೆನ್ ಟೆನ್ ಆರ್ ಟ್ವೆಂಟಿ ಪರ್ಸೆಂಟ್ ಜಾಸ್ತಿನೇ ಆಗುತ್ತೆ ನೋಡಿರಿ ಫೀಸ್ ಆದಷ್ಟು ಬೇಗ ತಂದುಕೊಟ್ರೆ ನಿಮ್ಗೆ ನೆಕ್ಸ್ಟ್ ಬುಕ್ಸ್ ಬೇಕಂದರೆ ನಿಮ್ಗೆ ಅವ್ಲೇಬಲ್ ಇರುತ್ತೆ ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ನಿಮ್ಮ ರಿಜಿಸ್ಟ್ರೇಷನನ್ನ ಏನು ನೀವು ಮಾಡಿಕೊಟ್ಟಿದ್ದಿರ ಲೈಬ್ರೇರಿಗೆ ಓಕೆ ಬಂದಿದೆ ಬಟ್ ನೀವು ಅದನ್ ಆ ಬುಕ್ಕನ್ನ ರಿಟನ್ ಮಾಡಿದ್ರೆ ಮಾತ್ರ ನಾವು ನಿಮಗ್ ಕೊಡ್ಬೌದು ಬಂದಿದೆ ನೋಡಿರಿ ಇವಾಗ ಇವಾಗ ನಾವು ಇವಾಗ ಜಾಯಿನ್ ಸ್ಟಾಟ್ ಮಾಡಿದ್ದರಿಂದ ಇವಾಗ ಸ್ವಾಮಿ ವಿವೇಕನಂದ್ ಆಗಿರ್ಬೌದು ಆಮೇಲೆ ಇದು ಇಂಗ್ಲಿಷ್ ಆಗಿರೋದು ಇಂಗ್ಲಿಷ್ ಲಿಟ್ರೇಚರ್ ಆಗಿರ್ಬೌದು ಕಮ್ಯೂನ್ಕೇಶನ್ ಬುಕ್ಸ್ ಆಗಿರ್ಬೌದು ಇನ್ನೂ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಪಾರ್ಟ್ಮೆಂಟಿಂದಾನು ಬಂದಿದೆ ನಿಮಗ್ ಬೇಕು ಅಂತ ಹೇಳಿದರೆ ಅದು ವಾಪಸ್ ಬುಕ್ಸ್ ರಿಟನ್ ಮಾಡಿದ ಮೇಲೆ ನೀವು ಈ ಬುಕ್ಸನ್ನ ಪರ್ಚೆಸ್ ಮಾಡ್ಬೌದು ಐ ಮೀನ್ ತಗೋಬೋದು ಹ್ಞೂ ಅದೂನು ಬಂದಿದೆ ಮ್ಯಾಮ್ ಬಂದಿದೆ ಬಂದಿದ್ದಾವೆ ನೀವು ನಾಳೆ ಆದರೆ ತಗೊಂಡು ಬನ್ರಿ ಅದನ್ನ ರಿಟನ್ ಮಾಡಿಬಿಟ್ಟು ನಿಮ್ಗೆ ಎಕ್ಸ್ಚೇಂಜ್ ಕೊಡೋಣ ಅಂತ ಅಂದರೆ ನ್ಯೂ ಬುಕ್ಸಿಗಾ ಅಂದರೆ ಟೈಮು ಇಂತಿಷ್ಟು ಟೈಮ್ ಅಂತ ಇರುತ್ತೆ ಆ ಟೈಮ್ ಮುಗುದ ಮೇಲೆ ಒಂದು ಒನ್ ಡೇಗೆ ಅಂದರೆ ಒಂದು ಫಿಫ್ಟಿ ರುಪಿ ಫೈನ್ ಆದರೂ ಬೀಳುತ್ತೆ ಟೈಮ್ ಮುಗುದ ಮೇಲೆ ಅಷ್ಟರೊಳಗೆ ತಂದು ಕೊಟ್ಟರೆ ನೋ ಫೀಸಸ್ ಹಾಂ ಓಕೆ ಮ್ಯಾಮ್ ನಾಳೆ ಬಂದುಬಿಡಿ